ನಾವು ಯಾಂತ್ರಿಕ ಅನುದಾನವನ್ನು ಉಪಯೋಗಿಸುತ್ತೇವೆ ಏಕೆಂದರೆ ಅವುಗಳಿಂದ ಬೇಗ ಎಲ್ಲಿಗಾದರೂ ಹೋಗಬೇಕಾದರೆ ಬೇಗ ಹೋಗಬಹುದು ಇವಾಗ ನಮ್ಮ ಊರಿಗೆ ಬರಲು ಒಂದು ಆಟೋ ಬಸ್ ಮುಂತಾದವುಗಳು ಸಿಗುವುದಿಲ್ಲ ಆದ್ದರಿಂದ ನಾವು ಯಾಂತ್ರಿಕ ಅಂದರೆ ಗಾಡಿಗಳನ್ನು ಇಟ್ಟಿರುವುದರಿಂದ ಗಾಡಿಯಲ್ಲಿ ಹೋಗುವುದರಿಂದ ಬೇಗ ಹೋಗಬಹುದು ಬೇಗ ಬರಬಹುದು ಎಲ್ಲಿಗಾದರೂ ಹೋಗಬೇಕಾದರೆ ಒಂದು ಸ್ವಲ್ಪ ಬೇಗ ಹೋಗ್ಬಹುದು ಇವಾಗ ಟೈಮ್ಗೆ ಸರಿಯಾಗಿ ಬಸ್ ಬರೋದಿಲ್ಲ ಮತ್ತೆ ಆಟೋಗಳು ಸಿಗೋದಿಲ್ಲ ಆಗ ಆದ್ದರಿಂದ ನಾವು ಒಂದು ಗಾಡಿಯನ್ನು ಇಟ್ಟು ಇಟ್ಟಿರುವುದರಿಂದ ನಮಗೂ ಬೇಗ ಹೋಗಬಹುದು ಬೇಗ ಬರಬಹುದು ಅದೇ ತರಹ ನಾವು ಗೂಗಲ್ ಮ್ಯಾಪ್ಗಳನ್ನು ಇಟ್ಟಿದ್ದೇವೆ ಯೂಸು ಕೂಡ ಮಾಡ್ತೇವೆ ನಾವು ಎಲ್ಲಿಗಾದರೂ ಊರಿಗೆ ಅಥವಾ ಎಲ್ಲಿಗಾದರೂ ದೇವಸ್ಥಾನಗಳಿಗೆ ಹೋಗಬೇಕಾದರೆ ನಮಗೆ ದಾರಿಗಳು ಗೊತ್ತಿರುವುದಲ್ಲಿಲ್ಲ ಆದ್ದರಿಂದ ಅದು ಗೂಗಲ್ ಮ್ಯಾಪ್ನಲ್ಲಿ ಸರಿಯಾಗಿ ಒಂದೊಂದು ತೋರಿಸುತ್ತದೆ ಮತ್ತೆ ಒಂದೊಂದು ತೋರಿಸುವುದಿಲ್ಲ ಅದೇ ತರಹ ನಮಗೆ ಈಗ ಅದು ಗೊತ್ತಿದ್ದರೆ ಮಾತ್ರ ಹೋಗಬೇಕು ಇಲ್ಲಂದರೆ ಯಾರನ್ನಾದರೂ ಅಲ್ಲಿ ಅಕ್ಕಪಕ್ಕ ಇರುವುದ ಇರುವವರನ್ನು ಕೇಳಿಕೊಂಡು ಹೋಗಬೇಕು ಇಲ್ಲ ಅಂದರೆ ಅದನ್ನು ನಂಬಿಕೊಂಡು ಹೋದರೆ ಅದು ಎಲ್ಲಿ ಎಲ್ಲಿಗೋ ಕರೆದುಕೊಂಡು ಹೋಗುತ್ತದೆ ಆದ್ದರಿಂದ ಅಲ್ಲಿ ಯಾರಾದರೂ ಇದ್ದರೆ ಅವರನ್ನು ಕೇಳಿ ಮಾತಾಡಿಸಿ ಹೋಗಬೇಕು ಇಲ್ಲಂದರೆ ಅದು ಎಲ್ಲೆಲ್ಗೋ ಕರೆದುಕೊಂಡು ಹೋಗಿ ಮತ್ತೆ ತಪ್ಪು ದಾರಿಗೆ ಹೋಗಿಬಿಟ್ಟು ಇಲ್ಲ ತುಂಬ ದೂರ ಹೋಗಿದ್ದರೆ ಮತ್ತೆ ಕಷ್ಟವಾಗುತ್ತದೆ ಆದ್ದರಿಂದ ನಾವು ಗೂಗಲ್ ಮ್ಯಾಪ್ಗಳನ್ನು ನಂಬದೇ ಅಲ್ಲಿಯೇ ಇರುವವರನ್ನು ಕೇಳಿಕೊಂಡು ಮತ್ತೆ ಗೂಗಲ್ನಲ್ಲಿ ಚೆಕ್ ಮಾಡಿಕೊಂಡು ಅದರಲ್ಲಿ ಸರಿಯಾಗಿದ್ರೂ ಇಲ್ಲದಿದ್ದರೂ ಯಾರಾದರೂ ಹೇಳಿದವರ ಮಾತು ಕೇಳಿ ಹೋಗಬೇಕೆಂದು ನಾನು ನನ್ನ ಅನಿಸಿಕೆ